ನಮಗೆ ಮೂರು ಜನ ತಂಗಿಯರು ಅಕ್ಕಂದಿರು ಅಂತೂ ಯಾರೂ ಇಲ್ಲ ನಮ್ಗೆ ಅಣ್ಣ ತಮ್ಮರು ಯಾರಿಲ್ಲ ಒಟ್ಟು ನಮ್ಮ ತಂದೆಯವ್ರಿಗೆ ನಾವು ನಾಲ್ಕು ಜನ ಮಕ್ಕಳು ನಾನು ಮೊದಲ್ನೇಯವ್ನು ಆನಂತರ ನನ್ನ ಕಡೆಯ ಮೂರು ಜನ ತಂಗಿಯರಿದ್ದರು ಅದರಲ್ಲಿ ಮೂರು ಮೇ ಮೂರು ಮಂದಿ ಎಲ್ಲಕ್ಕಿಂತ ಸಣ್ಣ ತಂಗಿ ನನ್ನ ಭಾಳ ಪ್ರೀತಿಯ ತಂಗಿ ನನ್ನ ಹೋಲಿಕೆ ಅಂತೂ ನನ್ನ ನನ್ನ ನನ್ನ ಥರಾನೇ ಆಕೆ ಯಾವಾಗಾದ್ರೂ ಅಣ್ಣ ನನ್ನ ಬಿಟ್ಟು ಇರ್ತಿದ್ದಿಲ್ಲ ನನ್ನ ಕೂಡ ಭಾಳ ಭಾಳ್ ಅಂದರೆ ಭಾಳ ಹಚ್ಕೊಂಡಿದ್ಲು ಅವರು ಕೂಡ ಶಾಲೆಗೆ ಹೋಗ್ತಿದ್ದರು ಆಮೇಲೆ ಇನ್ನೂ ಇಬ್ಬರು ತಂಗಿಯರು ಅವರು ಒಳ್ಳೆಯ ಇದನ್ನ ಹೋಲಿಕೆ ಅವರಿಬ್ರು ಒಂಥರ ಇದ್ದರು ನಮ್ಮ ಸಣ್ಣ ತಂಗಿ ಮಾತ್ರ ನನ್ನ ಥರ ಹೋಲಿಕೆಯಿತ್ತು ನಾವು ಎಲ್ಲರೂ ಆ ತಂಗಿಯರ ಜೋಡಿ ನಮ್ಮ ಹೊಂದಾಣಿಕೆಯಂದರೆ ಭಾಳ ನಮ್ಮ ಮೂರೂ ಮಂದಿ ತಂಗಿಯರು ನಮ್ಮ ಕೂಡ ಒಳ್ಳೆಯದರಿಂದ ಇದ್ದೆವು ಎಲ್ಲ ನಾವು ಬೆಳಿವ ತನಕ ಯಾವುದೊ ಏನಾರೂ ನಾವು ತಂಗಿದಕ ತಂಗಿಯರು ಕಟ್ಟಿಕೊಂಡು ತಂಗಿಯರು ಊಟ ಮಾಡಿರಲ್ಲ ತಂಗಿಯರು ಏನು ಮಾಡಿದ್ದರು ಅಂತನ್ನ ಕೇಳಿಕೊಂಡು ಬಿಟ್ಟು ನಾವು ನಮ್ಮನ್ನು ಬಿಟ್ಟು ಅವ್ರು ಇರ್ತಿರಲಿಲ್ಲ ಅವ್ರ ಬಿಟ್ಟು ನಾವು ಇರ್ತಿದ್ದಿಲ್ಲ ಅಷ್ಟೊಂದು ನಂಬಿಕೆ ಇತ್ತು ನಮ್ಮ ತಂಗಿಯರಲ್ಲಿ ನನ್ನ ಮಾತು ಅವ್ರಾದರೂ ಅಷ್ಟೇ ನಮ್ಮ ಅಣ್ಣ ಅಂತ ನಾನು ಇರೋದು ಒಬ್ಬನೇ ಅಲ್ವಾ ನಮ್ಮ ಅಣ್ಣ ಅಣ್ಣ ಊಟ ಮಾಡಿದನೋ ಇಲ್ವೋ ಅಣ್ಣಗೆ ಏನು ಕೊಟ್ಟಿರಿ ಅಣ್ಣ ಏನು ಮಾಡಿದ ಅಣ್ಣ ಅಂತ ಹೇಳೋರ್ ತಾಯಿ ನಮ್ಮ ತಾಯಿಯವರ ಜೊತೆ ಅವರು ಒಂದು ಇದು ಮಾಡಿಕೊಂಡು ಅಷ್ಟು ಇದರಿಂದ ನನ್ನ ಮ್ಯಾಲ ಭಾಳ ಪ್ರೀತಿಯಿದ್ದರು ಸಣ್ಣ ತಂಗಿ ಅಂತೂ ಭಾಳ ಅಂದರೆ ಭಾಳ ಕೂಡ ಇದು ಮಾಡ್ತಿದ್ದರು ಆನಂತರ ಒಬ್ಬೊಬ್ಬರೇ ಮದುವೆ ಮಾಡ್ಕೊಟ್ಟಿದ್ದು ದೊಡ್ಡ ತಂಗಿದು ಮೊದಲು ಮಾಡಿದ್ವಿ ಅವರು ಗಜೇಂದ್ರಗಢ ಊರಿಗೆ ಕೊಟ್ವಿ ಅವರು ಬಡ ಕುಟುಂಬ ನೇಕಾರಿಕೆ ಮಾಡ್ತಿದ್ದರು ಅವರು ಶಾಲಿ ಅಷ್ಟೇ ಮೂರು ಮಂದಿಯೂ ದೊಡ್ಡ ತಂಗಿ ಆರನೇ ತನ ಏಳನೇ ತನಕ ಕಲ್ತ್ಳು ಆಮೇಲೆ ಎರಡನೇ ತಂಗಿಯೂ ಅಷ್ಟೇ ಒಂದು ಏಳು ಎಂಟನೇ ತನಕ ಕಲ್ತ್ಳು ಸಣ್ಣ ತಂಗಿ ಎಸ್ ಎಸ್ ಎಲ್ ಸಿ ತನಕ ಕಲ್ತ್ಳು ಆಮೇಲೆ ದೊಡ್ಡ ತಂಗಿ ಮದುವೆ ಮಾಡಿ ಕೊಟ್ಟ ನಂತರ ನಂತರ ಎರಡು ವರ್ಷ ನಂತರ ಎರಡನೇ ತಂಗಿಗೂ ಮಾಡಿಕೊಟ್ವಿ ಅವರು ಅದೇ ಗಜೇಂದ್ರಗಢದಲ್ಲಿ ನೇಕಾರಿಕೆ ಉದ್ಯೋಗ ಅವರು ಒಟನ್ ಬಡ ಕುಟುಂಬ ಅವರಲ್ಲೆಲ್ಲ ಇದ್ದರು ಅವ್ರೊಂದು ಸರಿಯಾಗಿ ಇದು ಇಲ್ಲದ್ದಕ್ಕೆ ಸ್ವಲ್ಪ ನನ್ನ ತಂಗಿಗೆ ದೊಡ್ಡ ತಂಗಿಗೆ ನಾಲ್ಕು ಮಂದಿ ಹೆಣ್ಣುಮಕ್ಕಳು ಒಬ್ಬನೇ ಮಗ ಎರಡನೇ ತಂಗಿಗೆ ಮೂರು ಮಂದಿ ಹೆಣ್ಣು ಮಕ್ಕಳೇ ಗಂಡು ಮಕ್ಕಳಿಲ್ಲ ಅವರಿಗೆ ನಮ್ಮ ತಂಗಿ ಗಂಡ ಎರಡನೇ ತಂಗಿ ಗಂಡ ಅವಾಗ ತೀರ್ಕೊಂಡ್ ಬಿಟ್ಟ ಅವರ ನಂತರ ನಾವು ನಮ್ಮ ತಂಗಿ ಕರ್ಕೊಂಡ್ ಬಂದು ನಮ್ಮಲ್ಲೇ ಇಟ್ಟುಕೊಂಡು ನಾವು ಜೋಪಾನ ಮಾಡೀವಿ ಅವರು ಮೂರೂ ಮಂದಿ ಮಕ್ಕಳು ನಮ್ಮದೇ ಇದು ಅವರಿಗೆಲ್ಲ ಜೋಪಾನ ಮಾಡಿ ಅವರು ಮುಂದೆ ಮದುವೆ ಮಾಡಿಕೊಟ್ವಿ ಅವ್ರು ತಮ್ಮ ತಮ್ಮ ಮನೆಯೊಳ್ಗೆ ಸುಖ್ವಾಗಿದ್ದಾರೆ ಆದರೆ ನಮ್ಮ ಎರಡನೇ ತಂಗಿಯ ಮಗಳಿಗೆ ನಮ್ಮ ಮಗನ ತಗೊಂಡ್ವಿ ನಮ್ಮ ಎರಡನೇ ತಂಗಿ ಮಗಳು ಎರಡನೇ ಮಗಳು ನಮ್ಮ ಸೊಸೆ ಎರಡನೇ ಸೊಸೆ ಮಾಡಿದ್ವಿ ಮೂರನೇ ತಂಗಿ ಸಣ್ಣ ತಂಗಿ ಆಕೆಗೂ ಲಗ್ನ ಮಾಡಿಕೊಟ್ವಿ ಆಕೆಗೂ ಇಬ್ಬರು ಜನ ಇಬ್ಬರು ಗಂಡು ಮಕ್ಕಳು ಇಬ್ಬರು ಆಕೆ ಗಂಡನೂ ಕುಡುಕ ಕುಡಿದು ಕುಡಿದು ಕುಡಿದು ಅವನು ಇದಾದ ಹೆಲ್ತ್ ಹಾಳು ಮಾಡ್ಕೊಂಡ್ ಬಿಟ್ಟ ಎರಡೂ ಗಂಡು ಮಕ್ಕಳು ಅದ್ರೊಳಗೆ ದೊಡ್ಡವ ಅವಾಗ ತಂದೆ ಇದರಿಂದ ಅವನು ಏನು ಏನು ಇದಿಲ್ಲಲ್ಲ ಶಾಲೆ ಕಲಿಯೋದು ಆಗ್ಲಿಲ್ಲ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಆದ ನಂತರ ಬಿಟ್ಟುಬಿಟ್ಟ ಟೈಲ್ರಿಂಗ್ ಕೆಲಸಕ್ಕೆ ಹೋದ ಅವನು ಅವನು ಟೈಲ್ರಿಂಗ್ ಇದ್ರೊಳ್ಗೆ ಕಲಿತು ಚಲೋ ಒಂದು ಟೈಲ್ರಿಂಗ್ ಶಾಪ್ ಮಾಡಿಕೊಂಡು ಚೆನ್ನಾಗಿ ಅದಾನ ಅದಾನ ಅವ ಚಲೋ ಅದಾನ ಎರಡನೇದವ ಸಾಫ್ಟ್ವೇರ್ ಇಂಜಿನಿಯರ್ ಆದ ಅವ್ರ ಅತ್ತೆಯವ್ರು ಒ ಬ್ಬರು ಜಾಬ್ ಮಾಡ್ತಿದ್ದರಲ್ಲ ಪಿ ಡಬ್ಲ್ಯೂ ಡಿ ಜಾಬ್ ಮಾಡ್ತಿದ್ದರು ಅವರು ಹಿಡ್ದು ಬಡೆದಾಡಿದ್ರು ಅಂತಂದು ಒಂದು ಸ್ವಲ್ಪ ಅದಾನ ಅಂತ್ಹೇಳಿ ಅವ್ನ್ಗೆ ಎಲ್ಲ ಶಾಲಿ ಗೀಲಿ ಕಲಿಸಿ ಅವನ್ನ ಸ್ವಲ್ಪ ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದರು ಚಲೋ ಅದಾನ ಈಗೆಲ್ಲ ಸ್ವಂತ ಮನೆ ಮಾಡಿಕೊಂಡು ಅವ್ನು ಚಲೋ ಅದಾನ ನಮ್ಮ ಸಣ್ಣ ತಂಗಿ ಆಕಿಗೆ ಒಂದು ಸ್ವಲ್ಪ ಹೆಲ್ತು ಇದಾಗಿ ಒಂದು ಏಳು ಎಂಟು ವರ್ಷ ಹಾಸಿಗೆ ಹಿಡ್ದು ಆನಂತರ ಅವರು ತೀರಿಕೊಂಡ್ರು ತೀರ್ಕೊಂಡ ನಂತರ ಮಕ್ಕಳು ಅವರು ಮದುವೆ ಗಿದುವೆ ಆಗಿ ಈವರೆಗೂ ಅವರು ಬರ್ತಾರೆ ನಮ್ಮ ನಮ್ಮ ಕೂಡ ಒಂದು ಒಳ್ಳೆಯ ಬಾಂಧವ್ಯದಿಂದ ನಮ್ಮ ಮುಂದೆ ಹಿರಿಯರು ಎನ್ನೆ ನಮ್ಮ ತಂದೆ ಇಲ್ಲ ತಾಯಿ ಇಲ್ಲ ನೀವೇ ನಮಗೆ ಹಿರಿಯರು ಅಂತ ನಮ್ಗೆ ಕೂಡ ಎಲ್ಲ ಒಂದು ಒಳ್ಳೆಯ ಬಾಂಧವ್ಯದಿಂದ ಅದಾರೆ ಏನೇ ಇದ್ರೂ ಹಬ್ಬ ಹುಣ್ಣಿಮೆಯಿದ್ರುನು ಬರ್ತಾರೆ ಕರೆದ್ರೆ ಏನು ಏನು ಕೆಲ್ಸ ಇದ್ರುನು ಅವರು ಈಗ ನಮ್ಮ ಇರೋಕ್ಕೆ ಒಬ್ಬಾಕೆ ತಂಗಿ ಅವರು ಒಬ್ಬ ಅಂತ ಒಂದು ಹಳ್ಳಿ ಒಳಗೆ ಹೋಟೆಲ್ ಮಾಡ್ಕೊಂಡು ಅದಾರೆ ಯಾವಾಗ ಹಬ್ಬ ಹುಣ್ಣಿಮೆ ಏನೋ ವಿಶೇಷ ಇತ್ತು ಅಂತಂದ್ರೂ ನಾವು ಕರೀತಿವಿ ಒಂದು ತಿಂಗ್ಳು ಎರಡು ತಿಂಗ್ಳಿಗೆ ಒಂದು ಸಲ ಬರ್ತಾರೆ ಇದ್ದು ಬಂದು ಇದ್ದು ಹಬ್ಬ ಹುಣ್ಣಿಮೆ ಏನೇ ಇದ್ರೂ ಎಲ್ಲರೂ ಕೂಡಿ ಮಾಡಿ ಚೆನ್ನಾಗೇ ನಕ್ಕೊತ ಖುಷಿಯಿಂದ ಅವರು ಮತ್ತೆ ತಮ್ಮ ಊರಿಗೆ ತಾವು ಹೋಗ್ತಾರ ಆನಂತರ ನಾವಂತೂ ಇಲ್ಲೆಲ್ಲ ನಮ್ಮ ಮನೆಯೊಳಗೆ ಹಬ್ಬ ಹುಣ್ಣಿಮೆ ಮಾಡ್ಬೇಕಾದ್ರೂ ತಂಗಿನ ಬಿಟ್ಟು ಮಾಡುವುದಿಲ್ಲ ನಮ್ಮ ಹಿರಿಯರು ನಮ್ಮ ಈ ತಂಗಿ ಮಕ್ಕಳು ಅವರು ಬರ್ತಾರೆ ಯಾವುದೇ ಇದ್ರೂ ಮಾವ ಮಾವ ನೀವೇ ನಮಗೆ ತಂದೆ ತಾಯಿ ಇದ್ದಂಗೆ ನಮ್ಮ ತಂದೆ ಇಲ್ಲ ತಾಯಿ ಇಲ್ಲ ಅಂತ್ಹೇಳಿ ನಮ್ಮನ್ನ ಒಂದು ಹಚ್ಚಿಕೊಂಡು ಒಳ್ಳೆಯ ರೀತಿಯಿಂದ ಅದಾರ ಚಲೋ ಅದಾರ ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟುಕೊಂಡು ಚಲೋ ಇದರಿಂದ ಅದಾರೆ ನಾವು ಅವ್ರ ಕೂಡೆ ಯಾವ ಥರ ಇಟ್ಟುಕೊಂಡ್ರೆ ವಿಶ್ವಾಸ ಇಟ್ಕೊಂಡೀವಿ ಅದೇ ಥರ ನಾವು ನಡ್ಕೊಂಡು ಒಳ್ಳೆಯ ಮಾರ್ಗ ನಾವು ಹೇಳಿದಂಗೆ ಕೇಳ್ತಾರ ಗೌರವ ಕೊಡ್ತಾರ ಅದು ಮುಖ್ಯ ನಮಗೆ ಈ ಥರ ಯಾವುದೋ ಒಂದು ಹಬ್ಬ ಹುಣ್ಣಿಮೆಗಳು ಬಂದಾಗ ಭಾಳ ಖುಷಿಯಿಂದ ಎಲ್ಲರೂ ಸೇರ್ತಿವಿ ನಮ್ಮ ಮಕ್ಕಳು ಅವರು ನಮ್ಮ ತಂಗಿಯರು ತಂಗಿ ಮಕ್ಕಳು ಎಲ್ಲರೂ ಸೇರ್ತಿವಿ ಭಾಳ ಖುಷಿಯಿಂದ ಹಬ್ಬ ಹುಣ್ಣಿಮೆ ಏನೇ ಇದ್ರೂ ಫಂಕ್ಷನ್ ಮಾಡ್ತೀವಿ ಕಷ್ಟ ಸುಖ ಏನೇ ಇದ್ರೂ ಕೂಡ್ಕೊಂಡು ಮಾತಾಡಿಕೊಂಡು ಪರಿಹಾರ ಮಾಡ್ಕೊತಿವಿ ಇವಾಗ ಯಾವುದೇ ತೊಂದರೆಯಿಲ್ಲ ಮುಂದೆ ಇದೇ ಥರ ಯಾವುದೋ ಒಂದು ಇದು ಕುಂದು ಕೊರತೆ ಬರ್ಲಾರ್ದಂಗಂತೂ ಹೇಳ್ತಿನ್ ನಮ್ಮ ತಂಗಿ ಈಗಾದರೂ ಎಲ್ಲರೂ ಹೇಳ್ತಾರ ಇಲ್ಲ ನಿಮ್ಮ ಸಣ್ಣ ತಂಗಿ ಭಾಳ ನಿಮ್ಮ ಬಗ್ಗೆ ಭಾಳ ಮಾತಾಡ್ತಿದ್ದರು ಆಕೆನೂ ಎಲ್ಲರೂ ನೆನೆಸ್ಕೊಂಡು ನಮ್ಮ ತಂಗಿ ಅವ್ರ ಮನೆಯೊಳಗೆ ಅವರ ಕುಟುಂಬದವರು ಸಹಿತ ಏನು ಶಾಣಪ್ಪ ನಿಮ್ಮ ತಂಗಿ ಏನು ತಂಗಿ ನಿಮ್ಮದು ಶಾಂತ ಅಂದರೆ ಹೇಗಪ್ಪ ಎಷ್ಟು ಶಾಂತ ಗುಣ ಹೇಗಂತ ಭಾಳ ನೆನ್ಸ್ತಿದ್ರು ಈಗಾದರೂ ನೆನ್ಸ್ತಾರೆ ಎಲ್ಲರೂ ತೀರಿಕೊಂಡು ಮೂರು ವರ್ಷ ಆಯಿತು ಮೂರು ವರ್ಷ ಆದ್ರೂ ಇಲ್ಲಿವರೆಗೂ ಎಲ್ಲರೂ ಅವ್ರ ಫ್ಯಾಮ್ಲಿ ಒಳಗೆ ನಮ್ಮ ಪ್ಯಾಮ್ಲಿ ಒಳಗೆ ಎಲ್ಲರೂ ನೆನೆಸ್ತಾರೆ ನಮ್ಮ ಸಣ್ಣ ತಂಗಿಗೆ ಭಾಳ ಒಳ್ಳೆಯ ಆಕೆ ಭಾಳ ಕೆಲಸ ಮನೆಯೊಳಗಂತೂ ಎಷ್ಟು ಕೆಲಸ ಪಾಸ್ಟ್ ಮಾಡಕ್ಕೆ ಆಕೆ ಭಾರಿ ಕೆಲಸ ಕ್ಲೀನ್ ಎಷ್ಟು ಕ್ಲೀನು ಎಷ್ಟು ಪಾಸ್ಟು ಹೇಳಿದರೂ ಬೇಸ್ರ ಅನ್ನೋದು ಒಂದು ಇದಿಲ್ಲ ತಾನು ರಾತ್ರಿ ಹಗಲು ಒಟ್ಟು ಕೆಲಸ ಮಾಡಬೇಕು ಮಾಡಬೇಕು ಅಡುಗೆ ಮನೆ ಒಳ್ಗಾದ್ರೂ ಹಾಗೆ ಹೊರಗೆ ಆದ್ರೂ ಹಾಗೆ ಮನೆ ಸುತ್ತ ಮುತ್ತಲು ಮನೆ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಇಟ್ಟುಕೊಳ್ತಿದ್ಲು ಇಲ್ಲಿ ನಮ್ಮ ಮನೆ ಒಳ್ಗಾದರೂ ಬಂದಾಗಿ ಈ ಥರವೂ ಇಲ್ಲಿ ಅದೇ ಥರ ಮಾಡ್ತಾರ ಅವರ ಮನೆಗೆ ಹೋದಾಗಲೂ ಅಲ್ಲಿ ಅದೇ ಥರ ಮಾಡ್ತಿದ್ದಾಳೆ ಭಾಳ ಚಲೋ ಒಂದು ಸ್ವಭಾವದಾಕೆ ಭಾಳ ಶಾಂತ ಗುಣ ಹೆಸರು ತಕ್ಕಂಗೆ ಶಾಂತ ಗುಣ ಶಾಂತ ಅಂತ್ಹೇಳಿ ಆಕೆ ಹೆಸರು ಇದ್ಳು ಇನ್ನು ಎರಡನೇ ತಂಗಿ ಆಕೆಯೂ ಒಳ್ಳೆಯ ಇದರಿಂದ ಇದ್ಳು ಬಿಡು ಆಕೆ ತನ್ನ ಗಂಡ ತೀರ್ಕೊಂಡ ನಂತರ ಮೂರು ಮಕ್ಳ ಕಟ್ಟಿಕೊಂಡು ಆಕೆ ಮುಂದೆ ಹುಬ್ಬಳ್ಳಿ ಒಳಗೆ ನಮ್ಮ ಅತ್ತಿಯವರ ಜೊತೆಗೆ ಇದ್ದು ಒಂದು ಹಾಸ್ಟೆಲ್ನೊಳಗೆ ಅಡುಗೆ ಪಡುಗೆ ಮಾಡಿಕೊಂಡು ಅಲ್ಲೊಂದು ಪಿ ಜಿ ನಡೆಸ್ತಿದ್ದರು ಹಿಂಗಾಗಿ ಏನೋ ಒಂದನ್ನು ಮಾಡಿಕೊಂಡು ಮಕ್ಕಳಿಗೆ ಶಾಲಿ ಕಲಿಸಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ತನಕ ಕಲ್ಸಿದರು ಅವ್ರ ದೊಡ್ಡ ಮಗಳಿಗೆ ನಾವೇ ಜೋಪಾನ ಮಾಡಿದ್ವಿ ಸಣ್ಣ ಕೂಸಿದ್ದಾಗಿಂದ ದೊಡ್ಡ ಮಗಳಿಗೆ ನಾವೇ ಎಲ್ಲ ಮದುವೆ ಮಾಡಿ ಕೊಟ್ಟುಬಿಟ್ವಿ ಅವರು ತಮ್ಮ ಸಂಸಾರ ಮಾಡಿಕೊಂಡು ಅವರು ಯಾವುದೋ ಎರಡು ಗಂಡು ಗಂಡು ಮಕ್ಳು ಅದಾವು ಚಲೋ ಇದು ಮಾತ್ರ ಎರಡನೇ ಮಗಳಿಗಂತೂ ನಾವು ಮಾಡಿಕೊಂಡ್ವಿ ಎರಡನೇ ಮಗಳಿಗೆ ಹುಬ್ಬಳ್ಳಿಯಲ್ ಕೊಟ್ಟಿದ್ದು ಮೂರನೇ ತಂಗಿ ಮೂರನೇ ಮಗಳಿಗೆ ನಮ್ಮ ಮಗನ ನಾವು ತಗೊಂಡಿದೀವಿ ಎರಡನೇ ಮಗ ಈಗ ಅದೇ ನಮ್ಮ ಹೊಸ್ಪೇಟೆ ಇರ್ತಾಳಲ್ಲ ಅವರು ಅದೇ ಸೊಸೆನು ನಮ್ಮ ತಂಗಿ ಮಗಳು ಆಮೇಲೆ ನಮ್ಮ ಹಿರಿ ಮಗನದು ನಾವು ಅದು ರಿಲೇಷನೊಳಗೆ ನಮ್ಮ ಸ ನಮ್ಮ ಹೆಣ್ಣು ಮಕ್ಕಳು ಅಣ್ಣನ ಮಗಳು ಅದು ರಿಲೇಷನ್ ಒಳಗೆ ಆಯಿತು ಮದುವೆ ಮಾಡೀವಿ ಆಮೇಲೆ ದೊಡ್ಡವನ್ಗೆ ಬೇರೆ ಸಂಬಂಧ ಸಣ್ಣವನ್ಗೆ ಎಲ್ಲಕ್ಕಿಂತ ಸಣ್ಣವ ಬೇರೆ ಸಂಬಂಧ ಇಲ್ಲೇ ಬೆಟಗೇರಿ ಒಳಗೆ ಒಬ್ರುಗೆ ನಾವೇ ಮಾಡಿದ್ವಿ ಇನ್ನು ಮುಂದೆ ಯಾವುದೂ ಒಂದು ಇದಿಲ್ಲದೆ ನಮ್ಮ ತಂಗಿಯರು ನಮ್ಮ ಬಾಂಧವ್ಯ ಅಂತೂ ಇಲ್ಲಿವರೆಗೂ ಯಾವುದೂ ಒಂದು ಸಲವೂ ನಮ್ಮ ಅವ್ರು ನಮ್ಮ ಮೇಲೆ ಸಿಟ್ಟು ಮಾಡ್ಕೊಳ್ಳೊದಿಲ್ಲ ನಾನು ಅವ್ರ ಮೇಲೆ ಸಿಟ್ಟು ಮಾಡ್ಕೊಳ್ಳೊದಿಲ್ಲ ಒಂದು ಒಳ್ಳೆಯ ಒಂದು ಇವರಿಂದ ಏನು ಅಣ್ಣ ಅಂತ್ಹೇಳಿ ಇಲ್ಲಿವರೆಗೂ ಬಂದರೆ ಯಪ್ಪಾ ಅಣ್ಣ ಅಂತಲೇ ಬರ್ತಾರೆ ನಾನು ನನ್ನ ತಂಗಿ ಯಾಕೋ ಬಂದಿಲ್ಲವಲ್ಲ ಏನು ಯಾವಾಗ ಬರ್ತಿ ನೀನು ಅಂತಂದು ಅವ್ರು ಬರೋ ತನಕ ವೆಯ್ಟ್ ಮಾಡಿ ಹಬ್ಬ ಹುಣ್ಣಿಮೆ ಫಂಕ್ಷನ್ ಏನೇ ಇದ್ರೂ ಬಿಟ್ಟು ಮಾಡುವುದಿಲ್ಲ ಇರೋ ಒಬ್ಬಾಕೆ ತಂಗಿ ಮೂರು ಮಂದಿ ಒಳಗೆ ಒಬ್ಬಾಕೆ ಉಳಿದಾಳೆ ಆಕೆಯೂ ಭಾಳ ನಮ್ಮನ್ನು ಬಿಟ್ಟು ಯಾವುದೂ ಮಾಡುವುದಿಲ್ಲ ಒಳ್ಳೆಯದರಿಂದ ಇದಾಳೆ ನಾವಾದರೂ ಅಷ್ಟೇ ಒಂದೇ ನಂಬಿಕೆ ವಿಶ್ವಾಸದಿಂದ ಅವ್ರ ಮಕ್ಕಳು ಒಂದು ಒಳ್ಳೆಯ ಇದರಿಂದ ಅದಾರೆ ನಾವು ಸಣ್ಣ ಮ ಒಳಗೆ ಗದಗ್ದೊಳಗೆ ಸಣ್ಣ ತಂಗಿ ಮಕ್ಕಳು ಅವರೊಂಥರ ಚಲೋ ಅದಾರೆ ಅವರು ನಮ್ಮ ಮ್ಯಾಲ ಭಾಳಂದ್ರೆ ಭಾಳ ವಿಶ್ವಾಸ ಭಾಳ ನಡ್ಕೊಂತಾರ ಒಳ್ಳೆದರಿಂದ ಅದಿವಿ ಅದು ಬಿಟ್ಟು ಬೇರೆ ಏನು ಇದು ತಿಳಿಯುವುದಿಲ್ಲ ನಮ್ಮ ತಂಗಿಯರು ಅಂದರೆ ನಮ್ಮ ಗಂಡ ಮಕ್ಕಳು ಅಂತೂ ಯಾರಿಲ್ಲ ನಮ್ಮ ತಂದೆಯವರು ಅವರು ಇಬ್ಬರು ಜನ ಅಣ್ಣ ತಮ್ಮ ಅವರು ನಾವು ಸಣ್ಣ ಮಕ್ಕಳಿದ್ದಾಗ ಅವಾಗ ಅವ್ರು ನಮ್ಗೆ ಹೊರಗೆ ಹಾಕಿಬಿಟ್ರು ಅವರು ಬೇರೆ ಇವರು ಬೇರೆ ಇವರು ಫೋಟೋಗ್ರಾಫರ್ ಕೆಲಸ ಮಾಡ್ಕೊಂಡು ನಮ್ಮನ್ನೆಲ್ಲ ಜೋಪಾನ ಮಾಡಿದರು ನಾಲ್ಕು ಜನ ಮಕ್ಳನ್ನು ಕಟ್ಟಿಕೊಂಡು ತಮ್ಮ ಸಂಸಾರ ಸಾಗಿಸಿದ್ರು ಅದೇ ಥರ ನಾವು ನಮ್ಮ ತಂಗಿಯರು ನಾವೆಲ್ಲ ಒಂದು ಬಡತನ ಸ್ಥಿತಿಯೊಳಗೆ ನಾವು ಅವಾಗೆಲ್ಲ ಕಷ್ಟಪಟ್ವಿ ಮುಂದೇನು ಈಗ ಅವ್ರ ಮಕ್ಕಳು ಮರಿಯೆಲ್ಲ ಒಂದು ಚಲೋ ಇದರೊಳಗಾಗಿ ಒಂದು ಮಾರ್ಗ ಚಲೋ ಮಾರ್ಗ ಅದರ ಚಲೋ ರೀತಿಯಿಂದ ಅದಾರೆ ನಡ್ಕೊಂಡು ಹೊಂಟೀವಿ ಆದರೆ ನಮ್ಮ ತಂಗಿ ಸಣ್ಣ ತಂಗಿ ಅಂತೂ ಬ್ ಹ್ ಅಲ ಅಂದರೆ ಭಾಳ ನಮ್ಮ ಮೇಲೆ ಒಂದು ವಿಶ್ವಾಸ ಪ್ರೀತಿ ಭಾಳ ಇತ್ತು ಎಲ್ಲರೂ ಅಂತಾರೆ ನಿಮ್ಮ ಏನೇ ಇದ್ರೂ ಅಣ್ಣ ಅಣ್ಣ ಅಂತ ನನ್ನ ಅಣ್ಣಗೆ ಏನು ಮನೆಯಾಗೆ ಈಗಾದರೂ ಅವರು ಏನೇ ಇದ್ರೂ ನಮ್ಮ ಅಣ್ಣನ ಕರೀರಿ ಅಣ್ಣಗೆ ಕೇಳೋಣ ಅಣ್ಣಗೆ ಕರೀರಿ ಅಣ್ಣಗೆ ಕೇಳೋಣ ಅಷ್ಟು ವಿಶ್ವಾಸ ನಮ್ಮ ಮ್ಯಾಲ ಒಂದು ಒಳ್ಳೆಯಿದರಿಂದ ನಾವು ಯಾವುದೂ ಒಂದು ಭಿನ್ನ ಭೇದ ಇಲ್ಲ ಏನಿಲ್ಲ ಪ್ರೀತಿ ವಿಶ್ವಾಸದಿಂದ ಭಾಳ ಚಂದ ಇದ್ವಿ ನಾವು ಇದೇ ರೀತಿ ಮುಂದಾದ್ರೂ ಮಕ್ಕಳು ಹಿಂಗೆ ನಡ್ಕೊತಾರ ಅಂತೇಳಿ ನಮಗೊಂದು ವಿಶ್ವಾಸ ಐತಿ ಇದನ್ನು ಬಿಟ್ಟು ನಾನು ಹೆಚ್ಚಿನ್ದು ಏನೂ ಹೇಳಕ್ಕೆ ನಮಗೆ ಮನಸಿಲ್ಲ